ಇವಾಗಿರೋ ನಾವು ಸಮಾಜದಲ್ಲಿ ಲ್ಯಾಪ್ ಟಾಪ್ ಎಷ್ಟು ಯೂಸ್ ಫುಲ್ಲು ಮತ್ತು ಎಷ್ಟು ಯೂಸಿದೆ ಅದರಿಂದ ಅನ್ನೋದು ಪ್ರತಿಯೊಬ್ರಿಗೂ ಗೊತ್ತು ಏಕೆ ಅಂದರೆ ಇವಾಗೆಲ್ಲ ಮುಂಚೆಯೆಲ್ಲ ನಾವು ಲ್ಯಾಪ್ ಟಾಪ್ ಬರೋಕ್ಕಿಂತ ಮುಂಚೆಯೆಲ್ಲ ನಾವು ಕಂಪ್ಯೂಟರನ್ನು ಯೂಸ್ ಮಾಡ್ತಿದ್ವಿ ಕಂಪ್ಯೂಟರು ಯಾವ ರೀತಿ ಅಂದರೆ ನಾವು ಇವಾಗ ಏನಾರ ಒಂದು ಅದರಲ್ಲಿ ಇವಾಗೇನೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋದು ನಾವು ಅಪ್ಲೋಡ್ ಮಾಡಬೇಕು ಇಲ್ಲ ನಾವೇನಾರ ಒಂದು ಪಿ ಪಿ ಟಿ ಪ್ರ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡ್ತಿರ್ತೀವಿ ಈ ರೀತಿ ಕೆಲ್ಸಗಳು ಮಾಡ್ಬೇಕಾದ್ರೆ ನಾವು ಕಂಪ್ಯೂಟರ್ ಮುಂದೆಯೇ ಕೂತ್ಕೊಂಡು ಮಾಡ್ತಿದ್ವಿ ಏನಾರ ಇವಾಗ ನಾವು ಒಂದು ಅರ್ಧ ಕಂಪ್ಲೀಟ್ ಮಾಡಿರ್ತೀವಿ ಅಷ್ಟರಲ್ಲಿ ನಮಗೇನೋ ಅರ್ಜೆಂಟ್ ಫೋನ್ ಕಾಲ್ ಬಂದಾಗ ನಾವು ಅಲ್ಲಿಯೇ ಸೇವ್ ಮಾಡ್ಬಿಟ್ಟು ನಾವು ಹೋಗ್ತಿದ್ವಿ ನಂತರ ನಾವು ಫ್ರೀಯಾಗಿದ್ದಾಗ ಬಂದಾಗಲೇ ಮಾಡೋಕ್ಕೆ ತೊ ಈ ರೀತಿ ಅವಕಾಶ ಮಾತ್ರ ಸಿಗ್ತಿತ್ತು ನಮಗೆ ಕಂಪ್ಯೂಟರ್ ಮೂಲಕ ಆದರೆ ಇವಾಗೆಲ್ಲ ಹಂಗಲ್ಲ ಇವಾಗ ಟೆಕ್ನಾಲಜೀಲಿ ತುಂಬ ಮುಂದುವರೆದಿದೆ ಯಾವ ರೀತಿ ಅಂದರೆ ಇವಾಗ ಎಲ್ಲ ಲ್ಯಾಪ್ ಟಾಪ್ ಲ್ಯಾಪ್ಟಾಪನ್ನೋ ಒಂದು ವಸ್ತುವಲ್ಲಿ ನಾವು ಅದು ಕಂಪ್ಯೂಟರೇ ಆದರೆ ನಾವೂ ಕಂಪ್ಯೂಟರ್ನ ಒಂದು ಜಾಗದಲ್ಲಿ ಕೂತ್ಕಂಡು ನಾವ್ ಯೂಸ್ ಮಾಡ್ತಿದ್ವಿ ಆದ್ರೆ ಲ್ಯಾಪ್ ಟಾಪ್ ಹಂಗಲ್ಲ ನಾವು ಒಂದು ಜಾಗದಿಂದ ನಾವು ಇವಾಗ ಇಲ್ಲಿ ಯೂಸ್ ಮಾಡ್ತಿರ್ತೀವಿ ನಮಗೆ ಯಾವ್ದಾರು ಫೋನ್ ಬಂತು ಅಂದರೆ ನಾವು ಆರಾಮಾಗಿ ನಮ್ಮ ಲ್ಯಾಪ್ಟಾಪ್ನ ಬ್ಯಾಗಲ್ಲಿಟ್ಟುಗೊಂಡೇ ನಾವು ಎಲ್ಲಿ ಬೇಕಾರು ಹೋಗಿ ಯೂಸ್ ಮಾಡ್ಕೊಬೋದು ಮತ್ತು ಲ್ಯಾಪ್ಟಾಪ್ದು ಇನ್ನೊಂದೇನೆಂದ್ರೆ ಅಡ್ವಾಂಟೇಜು ನಾವು ಚಾರ್ಜಿಂಗ್ ಮಾಡ್ಕೊಬೋದು ಮೊಬೈಲ್ ಥರ ನಾವು ಚಾರ್ಜಿಂಗ್ ಮಾಡ್ಕೊಂಡು ನಾವೆಲ್ಲಿ ಬೇಕಾರು ತೊಗೊಂಡೋಗಿ ಯೂಸ್ ಮಾಡ್ಬೋದು ನಾವು ಇವಾಗ ಬೆಂಗಳೂರಲ್ಲಿರ್ತಿವಿ ಇಲ್ಲ ನಾವು ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರಕ್ಕೋಗ್ಬೋದು ಹೀಗೆ ಹೋಗ್ತ ನಾವು ಕಾರಲ್ಲೇ ಯೂಸ್ ಮಾಡ್ಕೊಂಡೋಗ್ಬೋದು ಈ ರೀತಿ ನಮಗೆ ತುಂಬ ಯೂಸಾಗುತ್ತೆ ಅಂದರೆ ಲ್ಯಾಪ್ ಟಾಪು ಎಲ್ರಿಗೂ ಒಂದು ಖುಷಿಕರ ಸಂಗತಿ ಅಂತಲೇ ಹೇಳ್ಬೋದು ನನಗೆ ಲ್ಯಾಪ್ ಟಾಪು ಎಷ್ಟು ಯೂಸಾಯ್ತು ಅಂದರೆ ನಾನು ಡಿಗ್ರಿ ಲೈಫು ಎಲ್ಲ ಓದ್ಬೆಕಾರೇ ನನಗೆ ತುಂಬ ಯೂಸಾಯ್ತು ಏಕೆಂದ್ರೆ ನಂಗೆ ಪ್ರಾಜೆಕ್ಟ್ ವರ್ಕು ಮತ್ತು ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ಗಳು ಕಲೆಕ್ಟ್ ಮಾಡೋಕ್ಕೆ ಲ್ಯಾಪ್ ಟಾಪ್ ತುಂಬ ಯೂಸ್ಫುಲ್ಲಾಯ್ತು ಏಕೆಂದ್ರೆ ನಾನು ಮುಂಚೆಯೆಲ್ಲ ನಾನು ಸೈಬರ್ ಸೆಂಟ್ರ್ಗೋಗಿ ಕಂಪ್ಯೂಟರ ಹುಡುಕೊಂಡೆ ನಾವು ಇದನ್ನೆಲ್ಲ ಮಾಡಬೇಕಾಗಿತ್ತು ಆರೆ ಇವಾಗೆಲ್ಲ ಹಂಗಲ್ಲ ಇವಾಗ ನಮ್ಗೆ ತುಂಬ ಕಡಿಮೆ ದರದಲ್ಲಿ ನಮ್ಗೆ ಲ್ಯಾಪ್ ಟಾಪ್ ಸಿಕ್ಕಿಬಿಡುತ್ತೆ ನಾವು ಆರಾಮಾಗಿ ನಾವು ರೂಮಲ್ಲೇ ಕೂತ್ಕೊಂಡು ಬ್ರೋಸ್ ಮಾಡ್ಬೋದು ಸರ್ಚ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ಟೈಮು ಸೇವಾಗುತ್ತೆ ಪ್ಲಸ್ ಅವ್ರಿಗೆ ತುಂಬ ಎಲ್ಪು ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಲ್ಯಾಪ್ಟಾಪಲ್ಲಿ ನಾವು ಏನೇನು ಯೂಸ್ ಮಾಡ್ಬೋದು ಅಂದರೆ ನಾವು ಮೂವಿ ನೋಡ್ಬೋದು ಇವಾಗ ನಾವು ಥಿಯೇಟರ್ಗೇ ಹೋಗ್ಬೇಕು ನೋಡಬೇಕಂತೇನಿಲ್ಲ ಆರಾಮಾಗಿ ಮೂವಿ ನಮಗೆ ಎಚ್ ಡಿ ಪ್ರಿಂಟ್ಗಳೆಲ್ಲ ಸಿಕ್ರೆ ನಾವು ಲ್ಯಾಪ್ಟಾಪ್ಗೆ ಹಾಕ್ಕೊಂಡೆ ನೋಡ್ಬೋದು ಮತ್ತೆ ನಾವು ನೆಟ್ಫ್ಲಿಕ್ಸು ಅಮೇಜಾನು ಆಟ್ಸ್ಟಾರು ಝೀ ಪ್ರೈಮು ಈ ರೀತಿ ಆ್ಯಪ್ಗಳ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಾವು ಆರಾಮಾಗಿ ಹೊಸ ಹೊಸ ಮೂವಿಗಳ್ನ ನಾವು ಲ್ಯಾಪ್ ಟಾಪ್ ಮೂಲಕವೇ ನೋಡ್ಬೋದು ಮತ್ತಿವಾಗ ನಾವು ಇಲ್ಲಿರ್ತಿವಿ ನಮ್ಮ ಫ್ರೆಂಡ್ಸು ಎಲ್ಲೋ ನಾವು ಬೇರೆ ದೇಶದಲ್ಲಿರ್ತಾರೆ ಆರಾಮಾಗಿ ನಾವು ಲ್ಯಾಪ್ ಟಾಪ್ ಮೂಲಕ ನಾವು ಅವ್ರ ಜೊತೆ ವೀಡಿಯೋ ಚಾಟಿಂಗ್ ಮಾಡ್ಬೋದು ಮತ್ತೆ ಇವಾಗ ಯಾವ್ದರ ಟ್ರೈನ್ ಟಿಕೆಟು ಫ್ಲೈಟ್ ಟಿಕೆಟು ಮೂವಿ ಟಿಕೆಟು ಈ ರೀತಿ ಟಿಕೆಟ್ಗಳನ್ನು ನಾವು ಆರಾಮಾಗಿ ವೆಬ್ ಸೈಟ್ ಮೂಲಕ ನಾವು ಲ್ಯಾಪ್ಟಾಪಲ್ಲೇ ನಾವು ಬುಕ್ ಮಾಡ್ಕೊಬೋದು ಮತ್ತೆ ನಮಗೆ ಕರೆಂಟ್ ಬಿಲ್ಲು ಮತ್ತು ಗ್ಯಾಸ್ ಬಿಲ್ಲು ಈ ರೀತಿ ಬಿಲ್ಗಳ್ನೆಲ್ಲ ನಾವು ಆರಾಮಾಗಿ ಲ್ಯಾಪ್ ಟಾಪ್ ಮೂಲಕವೇ ನಾವು ಮಾಡ್ಕೊಬೋದು ಇವಾಗ ನಾವು ಇಲ್ಲಿ ಕೂತ್ಕೊಂಡು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಏನು ನಡೀತಿದೆ ಅನ್ನೋದು ಕೂಡ ನಾವು ಲ್ಯಾಪ್ಟಾಪಲ್ಲಿ ಇಂಟರ್ನೆಟ್ ಬಳಕೆ ಬಳಸಿ ನಾವು ಆ ಇನ್ಫಾರ್ಮೇಶನನ್ ನಾವು ತಿಳ್ಕೊಬೋದು ಮತ್ತು ನ್ಯೂಸ್ ಚಾನೆಲ್ಲು ಟಿ ವಿ ಆರಾಮಾಗಿ ನಾವೆಲ್ಲ ಲ್ಯಾಪ್ಟಾಪಲ್ಲೇ ನೋಡ್ಬೋದು ಆದ್ರಿಂದ ಇದೊಂಥರ ಆಲ್ ಇನ್ ವನ್ ಅಂತಲೇ ಹೇಳ್ಬೋದು ನಾವು ಇವಾಗ ಮೊಬೈಲಲ್ಲೆಲ್ಲ ನಾವು ಪ್ರತಿಯೊಂದು ವಿಷ್ಯವು ಮಾಡೋಕ್ಕಾಗೋಲ್ಲ ಏಕೆಂದ್ರೆ ಮೊಬೈಲಲ್ಲಿ ಸರ್ವರ್ ಡೌ ಸರ್ವರ್ ಬಿಝಿಯಾಗ್ಬಿಡ್ತವೆ ಇವಾಗ ಅಂದರೆ ನಾವು ಗೌರ್ಮೆಂಟ್ ಅಪ್ಲಿಕೇಷನ್ಗಳು ನಾವು ಅಪ್ಲೈ ಮಾಡ್ಬೇಕುಂದ್ರೆ ನಮ್ಮ ಮೊಬೈಲಲ್ಲಿ ಮಾಡೋಕ್ಕೋದ್ರೆ ಅದು ಓಪನ್ನಾಗೋಲ್ಲ ಅದು ಎಷ್ಟೊಂದು ಸೈಮು ಮತ್ತೇ ಅದೇ ಲ್ಯಾಪ್ಟಾಪಲ್ಲಿ ಹಂಗಲ್ಲ ಆಲ್ ಟೈಮ್ ಅದು ಯಾವಾಗಲೂ ಓಪನಾಗುತ್ತೆ ಏಕೆಂದ್ರೆ ಎಷ್ಟೊಂದು ವೆಬ್ಸೈಟ್ಗಳು ಲ್ಯಾಪ್ಟಾಪಿಗೆ ಸಪೋರ್ಟಾಗುತ್ತೆ ಮೊಬೈಲಲ್ಲಿ ಆಗೋಲ್ಲ ಈ ರೀತಿಯೆಲ್ಲ ತುಂಬ ಆಪ್ಷನ್ಗಳಿದ್ದಾವಿಂದ ಲ್ಯಾಪ್ ಟಾಪ್ ನಂಗೆ ತುಂಬ ಇಷ್ಟ ಮತ್ತೇ ನಾವು ಆರಾಮಾಗಿ ನಮ್ಮ ಫೋಟೋಸ್ ವೀಡೀಯೋಸ್ಗಳ್ನೆಲ್ಲ ಸೇವ್ ಮಾಡಿಟ್ಕೋಬೋದು ಲ್ಯಾಪ್ಟಾಪಲ್ಲಿ ಮತ್ತೆ ಗೂಗಲ್ ಡ್ರೈವ್ಗೆ ನಾವು ಅಪ್ಲೋಡ್ ಮಾಡ್ಬೋದು ಲ್ಯಾಪ್ಟಾಪಲ್ಲಿ ಈ ರೀತಿ ತುಂಬ ಯೂಸ್ ಫುಲ್ ಇರೋದ್ರಿಂದ ಪ್ರತೀ ಸ್ಟೂಡೆಂಟ್ಸ್ಗೆ ಆಫೀಸ್ಗೋಗೋರ್ಗೆ ಮತ್ತು ಕಂಪ್ಯೂಟರ್ ಸೆಂಟರ್ಗಳಿಗೆ ಇಂಥವ್ರಿಗೆಲ್ಲ ತುಂಬ ಲ್ಯಾಪ್ ಟಾಪ್ ತುಂಬ ಯೂಸ್ಫುಲ್ಲಾಗುತ್ತೆ ಅಂತಲೇ ಹೇಳ್ಬೋದು